ಹಾಂ ಇದು ಟ್ರಾವ್ಲಿಂಗ್ ಏಜೆನ್ಸಿ ನಮ್ಮದು

ಹಾಂ ನೀವ್ ತೋರಸಿ ಹ ಹ್ಞೂ ಹಲೋ ಹೌದು ಹೌದಾ ಹನ್ನೆರಡು ಜನ ಇದ್ದೀರಾ ಹಾಗಾದರೆ ನೀವು ಟಿ ಟಿ ತಗೊಂಡುಬಿಡಿ ಮೇಡಮ್ ನಿಮಗೆ ಅನುಕೂಲ ಆಗತ್ತೆ ಫ್ರೀಯಾಗಿ ಹೋಗ್ಬೋದು ಅದು ಹನ್ನೆರಡು ಜನಾನುವೇ ಹೊನ್ನಾ ಹಾಂ ಹೊನ್ನಾವರ ಕಡೆಗೆ ಹೋಗ್ತೀರಾ ನಿಮಗೆ ನಾ ನಾವೇ ಡ್ರೈವರ್ ಕಳಿಸಿ ಕೊಡಬೇಕಾ ಇಲ್ಲ ನಿಮ್ಮ ನಿಮ್ಮ ಕಡೆಯೇ ಅರೇಂಜ್ ಮಾಡ್ಕೊಳ್ತೀರಾ ಡ್ರೈವರನ್ನು ವೆಹಿಕಲ್ ಮಾತ್ರ ಸಾಕಾ ಡ್ರೈವರ್ ನಿಮ್ಮ ಕಡೆ ಅವರೇ ಇದ್ದಾರಾ ಹಾಂ ಹಾಗಾದರೆ ನೀವು ನಮಗೆ ಸ್ವಲ್ಪ ಅಡ್ವಾನ್ಸ್ ಥರ ನಮಗೆ ಪೇ ಮಾಡಬೇಕಾಗತ್ತೆ ಮತ್ತೆ ನಿಮ್ಮದು ವೋಟರ್ ಐ ಡಿ ಆಧಾರ್ ಎಲ್ಲ ನಮಗೆ ಪ್ರೂಫಗೆ ಬೇಕಾಗತ್ತೆ ಯಾಕೆಂದರೆ ನಮ್ಮ ವೆಹಿಕಲನ್ನು ನಿಮಗೆ ಕೊಡಬೇಕು ಅಂತ ಅಂದರೆ ನಮಗೂ ಸೆಕ್ಯೂರಿಟಿ ಬೇಕಲ್ಲ ಹಾಂ ಹಾಂ ಮತ್ತು ಕಿಲೋಮೀಟರ್ಗೆ ಹದಿನಾರು ರೂಪಾಯಿ ಥರ ನಾವು ಚಾರ್ಜ್ ಮಾಡ್ತೇವೆ ಹಾಂ ಹಾಗಲ್ಲ ಈ ಈ ಹಾಂ

ಹಾಂ ಹಾಂ ಇನ್ನೊಂದೇ ಅಲ್ಲಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಈಗ ಪೆಟ್ರೋಲ್ ಡೀಸೆಲ್ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ನಿಮಗೆ ಎಷ್ಟು ದಿನಕ್ಕೆ ಬೇಕಾಗತ್ತೆ ಮೇಡಮ್ ವೆಹಿಕಲ್ ನಾಲ್ಕು ದಿನ ಹೌದಾ ಇಲ್ಲ ಮೇಡಮ್ ನಮ್ಮದು ಬೆಸ್ಟ್ ಸರ್ವಿಸ್ ನಮ್ಮ ಕಡೆಯಿಂದ ನಿಮಗೆ ಸಿಗತ್ತೆ ವೆಹಿಕಲ್ ಒಳ್ಳೆಯ ವೆಹಿಕಲ್ಗಳನ್ನ ಕೊಡ್ತೀವಿ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ ಹಾಂ ನೋಡಿ ಪ್ರೈಸಸ್ ನೋಡೋಣ ಹೆಚ್ಚುಕಮ್ಮಿ ಹಾಕ್ಕೊಳ್ಳೋಣ ಈಗ ನಿಮಗೆ ಯಾವತ್ತು ಬೇಕಾಗತ್ತೆ ವೆಹಿಕಲ್ ಹೌದಾ ನನಗೆ ಅದೇ ನಾನು ವೆಹಿಕಲ್ ನಿಮಗೆ ಕೊಡೋದಕ್ಕೂ ಮುಂಚೆ ನೀವು ನಮಗೆ ಸ್ವಲ್ಪ ನಿಮ್ಮದು ಒಂದು ಇಬ್ಬರು ಮೂರು ಜನದ್ದಾದರೂ ಆಧಾರ್ ಮತ್ತು ವೋಟ್ರ ಐ ಡಿ ಎಲ್ಲ ನನಗೆ ಒಂದು ಸೆ ಸೆಟ್ ಜೆರಾಕ್ಸ್ ಕೊಟ್ಟುಬಿಡಿ ಮೇಡಮ್ ಹಾಂ ವಾಟ್ಸಾಪ್ಗೆ ಕಳಿಸಿ ಹಾಂ ಮತ್ತು ಟೋಕನ್ ಅಮೌಂಟ್ ಅಂತ ಒಂದು ಸ್ವಲ್ಪ ನಮಗೆ ಡೆಪಾಸಿಟ್ ಥರ ಕಟ್ಟಬೇಕಾಗತ್ತೆ ಹಾಂ ಓಕೆ ಹಾಂ ಓಕೆ ಓಕೆ